ಅಡುಗೆ ಅಂತ ಬಂದಾಗ ನಾವು ಚಿಕ್ಕ ವಯ್ಸ್ನಾಗೆ ಮಾಡಿದ ತಪ್ಪುಗಳೇ ಹೆಚ್ಚು ನೆನಪಾಗೋದು ನಗು ಬರೋದು ಏಕೆ ಅಂದರೆ ಅಡುಗೆ ನಮಗೇನು ಚಿಕ್ಕವರಿದ್ದಾಗ ಮಾಡಕ್ಕೆ ಬರ್ತಾ ಇರಲಿಲ್ಲ ಅಮ್ಮನು ಮಾಡೋದು ನೋಡಿ ಅಮ್ಮ ನಾನು ಮಾಡ್ತೀನಿ ಅಮ್ಮ ನಾನು ಮಾಡ್ತೀನಿ ಅಮ್ಮ ನಾನು ಮಾಡ್ತೀನಿ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತಂದು ಅವ್ರಿಗೆ ಕಾಟಾನೇ ಕೊಡ್ತಿದ್ವಿ ಅವ್ರು ಏ ನೀನಿನ್ನು ಚಿಕ್ಕವಳು ಇದ್ದಿಯಾ ದೊಡ್ಡವಳಾಗು ಅವಾಗ ಮಾಡುವಂತೆ ಈಗ ಬೇಡ ಅಂತಿದ್ದರು ಇಲ್ಲ ಅಮ್ಮ ನಾನು ಮಾಡ್ತೀನಿ ನಿನ್ನ ನೋಡಿನಿ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಜಾಸ್ತಿ ಹಟ ಹಿಡ್ದು ಹಟ ಹಿಡ್ದಿದ್ದೆ ಹೆಚ್ಚು ಅವರು ಏ ಬೇಡ ಬೇಡ ಅಂತದ್ದರು ಆದರೆ ಏನೋ ಒಂದು ಸಣ್ಣದಾಗಿ ಮಾಡ್ತಾಯಿದ್ದೆ ಅವರಿಗೆ ಕೂತಲ್ಲೇ ಏನಾದರು ಅವರಿಗೆ ಅಡ್ಗೆ ಸಾಮಾನು ಬೇಕಾದರೆ ಕೊಡ್ತಿದ್ವಿ ಅವ್ರು ಮಾಡನ ಮಾಡಂತಿ ಒಂದಿನ ಮಾಡಕ್ಕೆ ಹಚ್ತಿ ಅಂತಂದು ಒಂದಿನ ಮಾಡಕ್ಕೆ ಹಚ್ಚೇ ಬಿಟ್ರು ಹಾ ಇವತ್ತು ಚಾ ಮಾಡು ಫಸ್ಟ್ ಆಮೇಲೆ ಅನ್ನ ಮಾಡಂತಿ ಅಂತಂದು ಚಾಕ್ ಹೇಳ್ಕೋಟ್ಲು ನಮ್ಮ ಅವ್ವ ಚಾಕ್ ಹೇಳ್ಕೊಟ್ಟಾಳ ಚಾನ ನಾನು ನಮ್ಮವ್ವ ಹೇಳ್ಯಾಳ ಅಂತಂದು ಒಲೆ ಹಚ್ಚಿದೆ ಒಂದು ಚರ್ಯ ಹಾಕಿ ಚರ್ಗಿನ ಒಂದು ಚರ್ಗಿ ನೀರು ಹಾಕಿ ಬಿಟ್ಟೀನಿ ಅದಕ್ಕೆ ಬೆಲ್ಲ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಎಷ್ಟು ಹಾಕ್ಬೇಕು ಚಾಪ್ಡಿ ಎಷ್ಟು ಹಾಕ್ಬೇಕು ಗೊತ್ತಿಲ್ಲ ಚಾ ಮಾಡಿ ಅಂತ ಹೇಳ್ಬಿಟ್ಟಾಳು ನಮ್ಮವ್ವ ಹಾ ಸುರಿಬಿಟ್ಟೀನಿ ಹ್ಯಾಂಗೆ ತಿಂತೈತ ಹಂಗ ಇಷ್ಟಾದ್ರ ಅಕ್ಕೈತಿ ಏನು ಅಂತ ಅಂದು ಹಾಕ್ಬಿಟ್ಟೀನಿ ಚಾಕ ಹದ ಚಾ ಅತ್ತಿಸಿ ಕುಡಿಬಾರದು ಅದನ್ನ ಅಷ್ಟು ಸಿಹಿ ತಲಿನ ಉಳನ ಸಾಯಬೇಕ ಈ ನಮ್ನಿ ಸಿಹಿ ಮಾಡದು ಅಂತ ನಮ್ಮವ್ವ ಬೈದು ಬಿಟ್ಲು ಆಮೇಲೆ ನಾ ಆಗ ಬರ್ತಾ ಬರ್ತಾ ಹೇಳ್ಕೋಟ್ಟಳು ಆಮೇಲೆ ಅದು ರೂಢಿ ಆತು ಚಾ ಮಾಡೋದು ಎಷ್ಟು ಎಷ್ಟು ಸಕ್ಕರೆ ಹಾಕಬೇಕು ಎಷ್ಟು ಚಾಪುಡಿ ಹಾಕಬೇಕು ಅಂತ ಆಮೇಲೆ ಅನ್ನ ಮಾಡು ಅಂತ ಹೇಳಿದ್ದಳು ನಮ್ಮವ್ವ ನಮ್ಮವ್ವ ಎರಡು ತಡಿ ಇವತ್ತು ಅನ್ನ ಮಾಡಿ ಬಿಡ್ತ್ನ ನಮ್ಮವ್ವ ಕೆಲ್ಸಕ್ಕೆ ಹೋಗ್ಯಾಳ ಹಾಗಾದರೆ ಬಂದ್ಮ್ಯಾಲೆ ಖುಷಿ ಪಡ್ತಾಳ ಅನ್ನ ಮಾಡೀನಿ ಅನ್ನೊದಕ್ಕ ಅಂತಂದು ನಾನು ಎರಡು ಪಾವು ಅಕ್ಕಿ ತೊಳೆದು ಇಟ್ಟೀನಿ ಅದಕ್ಕೆ ಉಪ್ ಎಷ್ಟು ತಿಂತೈತೆ ಅಷ್ಟು ಹಾಕ್ಬಿಟ್ಟೀನಿ ಅದನ್ನ ನೋಡಿ ರುಪ್ಪಟ ಉರ್ಲ್ ಆಯ್ಬಿಟ್ಟೈತಿ ಮಾಡೀನಿ ಅದನ್ನು ತಟಕ್ ಒಡ್ಡೋಟಿಗೆ ಕುದ್ದಿಲ್ಲ ಅದೇನೋ ಅಂತಾರಲ್ಲ ಗಂಡ್ ಬಿ ಗಂಡ್ಬಿದ್ದೈತಿ ಅನ್ನ ಗಂಡ್ಬಿದ್ದೈತಿ ಗಂಡ್ ಗಂಡಾಗ್ಬಿಟ್ಟೈತಿ ಅನ್ನ ಅಷ್ಟು ಹಂಗಾಗಿ ಬಿಟ್ಟೈತಿ ನಮ್ಮವ್ವ ಬಂದ್ಲು ನಾನು ಯವ್ವ ಅನ್ನ ಮಾಡಿವ್ನಿ ಯವ್ವ ಅನ್ನ ಮಾಡಿವ್ನಿ ಅಂತ ಅಂದು ಬರ್ ಬರ್ತನೆ ನಮ್ಮವ್ವಗೆ ಹೇಳ್ತ್ನ್ ನಮ್ಮವ್ವ ಬಂದು ದಬ್ರಿನ ನೋಡ್ತಾಳ ಅನ್ನದ್ದು ದಬ್ರಿನಾ ಸ್ವಲ್ಪ ತಿಂದು ನೋಡಿದ್ಲು ಅದು ಉಪ್ಪಟ ಉರ್ಲ್ ಆಯ್ ಬಿಟ್ಟತು ಅಯ್ಯಯ್ಯಯ್ಯ ತಲ್ಯಾನ ಹುಳಾನ ಸಾಯ್ತಾವೆ ಬಿಡು ಇದನ್ನ ಈ ನಮ್ನಿಯನ ಉಪ್ಪು ಹಾಕದು ಅಳ್ತಿ ಬದ್ದಿಲ್ಲನ ಅಂದು ಸ್ವಲ್ಪ ಬೈದ್ಲು ಅಯ್ಯೋಯ ಅಂತ ಅಂದು ನಾನು ಆವತ್ಲಿದು ಹಾಕಿದ ನೋಡಿ ಅನ್ನ ಮಾಡದ ಕಲ್ತ್ಕಂದೆ ಒಂದೊಂದಿನ ಹೊತ್ತಿಶಿ ಬಿಡ್ತೀನಿ ಬೆಯ್ಶ್ಯಾಗಿ ಹಾಲ್ಬುತ್ತನ ಅದು ಹೊತ್ಬಿಟ್ಟಾತು ಆ ನಮ್ನಿ ಹೊತ್ತಿಸಿ ಬಿಡ್ತಿನಿ ನಿನ್ನೆ ಇದು ಹಳಿಲಿ ಹಳಿಲಿ ಅಂತ ಅಂದು ಹಾಗೆಲ್ಲ ಮಾಡಿದು ಉಂಟು ಹಾ ಮತ್ತು ಹಾಂಗಿಂಗಿ ಮಾಡಿ ಅನ್ನ ಮಾಡದು ಕಲ್ತ್ನೆ ಚಾ ಮಾಡದು ಕಲ್ತ್ನೆ ಏನೋ ಒಂಥರ ಖುಷಿ ಅವಾಗ ಮಾಡಾಗ ಅಡಿಗೆ ಮಾಡೋದು ಎಷ್ಟು ಈಸಿ ಅಲ್ಲಾ ಅನ್ಸ್ತಿತ್ತು ಒಂದು ಸಲ ಯಬ್ಬಾ ಯಾಕರ ಅಡಿಗೆ ಹಚ್ತಾರ ಅನ್ಸ್ತಿತ್ತು ಬರ್ತಾ ಬರ್ತಾಯಲ್ಲ ನಮ್ಮವ್ವ ಆಲ್ಲ ಹೇಳ್ಕೊಟ್ಟಂಗಲ್ಲ ಹೇಳ್ಕೊಟ್ಟಂಗಲ್ಲ ಎಲ್ಲಾ ಮಾಡದನ್ನ ಕಲ್ತ್ನೆ ಅನ್ನ ಆತು ಚಾ ವಾತು ಪಲ್ಯ ಮಾಡಕ್ಕೆ ಹಚಿದ್ಲು ಒಂದಿನ ಪಲ್ಯವು ಖಾರಾನೊ ಉರಿ ಸುರಿಬಿಟ್ಟೀನಿ ಯಾರು ಉಣಬಾರದು ಆ ನಮ್ನಿ ಆಗ್ಬಿಟ್ಟತಿ ಪಲ್ಯವೂ ನಮ್ಮವ್ವ ಬೈದ್ಲು ಇಷ್ಟೊಂದು ಖಾರ ಹಾಕದ ಅಂತ ಅಂದು ಅದನ್ನೂ ಹೇಳಿ ಕೊಟ್ಳು ಪಲ್ಯ ಮಾಡೋದು ಸಾಂಬಾರು ಮಾಡೋದನ್ನ ಹೇಳ್ಕೊಟ್ಲು ಬೇಳೆ ಸಾ ಬೇಳೆ ಹಾಕದು ತಮಾಟೆ ಹಣ್ಣು ಹೆಚ್ಚಿ ಹಾಕೋದು ಉಪ್ಪು ಖಾರ ಹಾಕಿ ಕುದಿಯಾಕ್ಕೆ ಹಾಕತಿದ್ದೆ ಅವು ಕುದ್ದವೋ ಬುಟ್ಟವೋ ಅನ್ನೋದಿಲ್ಲ ಸುಮ್ಮನೆ ಒಗ್ಗರ ಕೊಟ್ಬಿಡ್ತಿದ್ದು ಯಾರು ನೋಟ್ ತಕಂಡು ಮಸಿ ಬೇಕನ್ ಪ್ರ ಸಾಣದ್ ಗೊತ್ತ್ಯಾಗಲ್ಲ ನಿನಗೆ ಅಂತಂದು ಬೈಸ್ಕಂಡೀನಿ ಸಾರು ಮಾಡೋ ಸಲ್ವಾಗನು ಹಾಗ ಹಿ ಹಾಗ ಒಂದೊಂದಾಗಿ ಒಂದೊಂದಾಗಿ ಕಲಿತಾ ಕಲಿತಾ ಹೋದ್ನೆ ಹಾಂ ಸಾರು ಪಲ್ಯವೂ ಈ ಥರ ಆಮೇಲೆ ಇದೆಲ್ಲ ಟೆಂತ್ ಮುಂಚೆ ಟೆಂತ್ ಮೇಲ್ಪಟ್ಟು ಮಾಡಿದ್ನೇ ಪಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯೆಲ್ಲ ಯೂಟ್ಯೂಬ್ನಾ ನೋಡ್ದೆ ಗೋಬಿ ಮಾಡೋದಾಗ್ಬೋದು ಪಾನಿಪುರಿ ಆಗಿರ್ಬ್ ಈಗ್ಲೂ ನಾನ್ ಗೋಬಿ ಪಾನಿಪುರಿ ಮನೇಲೆ ಮಾಡಿ ತಿಂತೀನಿ ಒಟ್ಟ ಹೊರ್ಗಡೆ ತಿನ್ನೋದೆ ಇಲ್ಲ ದೋಸೆ ಪಡ್ಡು ಹೋಳಿಗೆ ಎಲ್ಲಾ ಈ ಥರ ಸೊಂಡ್ಗೆ ಕರಿಯೋದು ಸಣ್ಣ ಪುಟ್ಟ ಎಲ್ಲಾ ಈಗಲೂ ನಾನೇ ಮಾಡೋದು ಮನೇಲಿ ನಾ ಅಮ್ಮನು ಖುಷಿ ಪಡ್ತಾಳೆ ಎಲ್ಲಾ ನನ್ನ ಮಗ್ಳು ಮಾಡ್ತಾಳೆ ಅಂತಂದಿ ಹಾಗ ಊರ್ಲಿಂದ ಯರಾದರೂ ಬಂದಿರ್ತಾರೆ ಹಂಗಾವೆ ವೆರೈಟಿ ಅದು ನಿಂಬೆ ಹುಳಿ ಅನ್ನ ಅಂತು ಒಂದು ಮಾಡ್ತಾರೆ ಅದು ನಮ್ಮ ನಮ್ಮವ್ವನ ತಂಗಿ ಚಿಕ್ಕಮ್ಮ ಆಗ್ಬೇಕು ಆಕಿ ಒಂದ್ಸಲ ಅವರು ಊರಿಗೆ ನಾನು ಹಾಕಿನ ಕಾ ಅವ್ರ ಊರಿಗೆ ಹೋಗಿದ್ದೆ ಅವಾಗ ಅಕ್ಕಿ ಅದನ್ನ ಮಾಡಿದ್ಲು ಕಕ್ಕಿ ಇದಾನ ಹೇಳ್ಕೋಡು ಕಾಕಿ ಇದನ್ನ ಸನಮೈಲಿ ಇದನ್ನು ಹೇಳ್ಕೋಡು ಚಿಕ್ಕಮ್ಮ ಅಂತಂದು ಕಾಟ ಕೋಟಿದ್ನಿ ಆಕಿಗ ಆಕಿ ಮಾಡೈ ತೋರ್ಸಿದ್ಲು ಹೀಗ ನಿಂಬೆ ಹಣ್ಣು ಹೆಚ್ಚಿ ಇಟ್ಕೊಳ್ಬೇಕು ಇದಕ್ಕೆ ಉದ್ದಿನ ಬೇಳೆ ಎಣ್ಣಿ ಮೆಣ್ಸಿನಕಾಯಿ ಎಲ್ಲಾ ಏನೇನು ರೆಡಿ ಮಾಡಿಟ್ಕಂಡಿರ್ಬೇಕು ಅಂತ ತೋರ್ಸಿದ್ಲು ಆಮೇಲೆ ಸಪ್ಪನೆ ಅನ್ನ ಮಾಡಿ ಇದನ್ನ ಎಲ ಒಗ್ಗರ್ಣಿ ಮಾ ಒಗ್ಗರ್ಣಿಗೆ ಹಾಕಿ ಒಗ್ಗರ್ಣಿ ಕೊಟ್ಟು ಇದಕ್ಕ ಸಪ್ಪನ್ನನ್ನ ನಾನು ಬೆರೆಸ್ಬಿಟ್ವ ಆಮೇಲೆ ನಿಂಬೆಹಣ್ಣ ಹಿಂಡಿ ಇದು ನಿಂಬಿ ಹುಳಿ ಅನ್ನಕ್ಕೆ ಹಾಕಿ ನೋಡು ಅಂತಂದು ಸಖತಾಗಿರ್ತದ ಅದು ಅದಕ್ಕ ಅದನ್ನ ಕಲತ್ಕೊಂಡೆ ಹಾಗ ಪುಳಿಯೋಗರೆ ಇರ್ಬೋದು ಮತ್ತೇನಪ್ಪ ಅಂದರೆ ಚಿತ್ರಾನ್ನ ಇರ್ಬೋದು ಪಲಾವನ್ನ ಇರ್ಬೋದು ಹೀಗೆ ಪ್ರತಿಯೊಂದನ್ನ ಒಬ್ಬೊಬ್ಬರಿಂದ ಕಲೀತಾ ಕಲೀತಾ ಕಲೀತಾ ಬಂದ್ನೆ ಅಡುಗೆನು ಏನು ಹೆಣ್ಮಕ್ಕಳು ಅಡುಗೇಲಿ ಸ್ಟ್ರಾಂಗ್ ಇರ್ಬೇಕಂತೆ ನಮ್ಮವ್ವ ಈಗಲೂ ಹೇಳ್ತಿರ್ತಾರ ಮೊದ್ಲು ನೀನು ಅಡುಗೆ ಮಾಡದು ಕಲ್ತ್ಕೋಬೇಕು ರೊಟ್ಟಿ ಮಾಡೋದು ಪಲ್ಯ ಮಾಡೋದು ಎಲ್ಲಾ ಕಲ್ತ್ಕೋಬೇಕು ನೀನು ಎಲ್ಲದ್ರಾಗೆ ಇರ್ಬೇಕು ಬರೆ ಸಾಲಿ ಓದಿದ್ರೆ ಒಂದು ಅಲ್ಲಾ ಅಡ್ಗಿನು ಮಾಡದು ಕಲ್ತ್ಕ ನೀನು ಅಂತಂದ್ ಬೈದ್ಲು ನಾಳೆ ದಂಡಿನ ಮನ್ಯಾ ಬಿದ್ರ ಏನು ಮಾಡ್ತಿ ನೀನು ನಾ ದಣಿ ಮನ್ಯಾ ಬೀಳ್ತ್ಯೋ ಒಂದು ಅದ್ ಒ ಬ್ ಅತ್ತಿ ಮಾವ ಇರ್ತಾರ ಒಂದು ಐದು ಮಂದಿ ಮೈದುನ್ರು ಇರ್ತಾರ ನಿನ್ನ ಗಂಡ ಹೇಳಿರ್ತಾನ ಎಲ್ಲರಿಗೂ ಅಡಿಗೆ ಮಾಡ್ಕ್ಯಂಡು ಹೊಲಕ್ಕೆ ಬಾ ಅಂತಂದು ಆ ರೊಟ್ಟಿ ಮಾಡಕ ಬರ್ಲಿಲ್ಲ ಅಂದ್ರ ಏನು ಮಾಡ್ತಿ ಅವಾಗ ನಿನ್ನ ಗಂಡ ಒಳಗೆ ಬಂದು ಹೆ ಯಾಕೆ ಬಂದಿಲ್ಲ ಅಲ್ಲಾ ಬುತ್ತಿ ತಗಂಡು ರೊಟ್ಟಿ ಮಾಡಿಕಂಡು ಬಂದಿಲ್ಲ ಅಲ್ಲಾ ಅಂತ ಕೇಳಿರೆ ಏನು ಮಾಡ್ತಿ ಅವಾಗ ಇಂಥಾ ದಂಡಿ ಮನೆ ಬೆಳಿತಿ ಬಿದ್ರ ನಾಳೆ ಕೊಟ್ಕಂಡು ಮನ್ಯಾಗ ಎಲ್ಯಾರ ನಮ್ಮ ಹೆಸರು ಕೆಡಿಸಿರ್ಬ್ಯಾಡ ಚಲೋತ್ನೆ ಅಡಿಗಿ ಮಾಡು ಅಂತಂದೆಲ್ಲಾ ಹೇಳಿ ಕೊಡ್ತಾಳ ಅಮ್ಮ ಚಿಕ್ಕಮ್ಮಂದ್ರು ಕಲ್ತಿದ್ದೀನಿ ನಮ್ಮ ಚಿಕ್ಕಪ್ಪ ಚಿಕನ್ ಚೆನ್ನಾಗಿ ಮಾಡ್ತಾನ ನಮ್ಮ ಚಿಕಪ್ನಿಂದ ಚಿಕನ್ ಮಾಡಾದು ಕಲ್ತೀನಿ ಮತ್ತು ಆ ಚಿಕನ ಸುಪ್ಪರ್ ಆಗಿ ಮಾಡ್ತಾನೆ ನಮ್ಮ ಚಿಕ್ಕಪ್ಪ ಅವರ ಕಡೆ ಬೆಂಗಳೂರು ಕಡೆ ಎಲ್ಲಾ ಈರುಳ್ಳಿ ಮೆಣ್ಸಿನಕಾಯಿ ತೊಮ್ಯಾಟೋ ಹಾಕಿ ಮಾಡ್ತಾರೆ ಚಿಕನ್ ಅದು ಸಖತಾಗಿ ಇರ್ತೈತಿ ಸುಪ್ಪರ್ ಆಗಿ ಇರ್ತೈತಿ ಅದನ್ನ ಆತನಿಂದಾನೆ ಕಲ್ತಿದ್ದು ನಾನು ಅವಾಗ ಊರಿಗೆ ಹೋದಾಗ ಒಮ್ಮೆ ಮಾಡ್ತಾನೆ ಇದ್ದ ನಾನು ಇದೆಷ್ಟು ಟೇಷ್ಟ್ ಆಗಿ ಇರ್ತೈತಲ್ಲ ಏನು ಹಾಕಿ ಮಾಡ್ತಾನ ನಮ್ಮ ಕಾಕ ಇದ್ಯಾಕೆ ಇಷ್ಟು ಟೇಸ್ಟ್ ಬರ್ತೈತಿ ಅಂತ ಸ್ವಲ್ಪ ಯೋಚನೆ ಮಾಡಿದ್ನೇ ಅಕೆ ನನ್ನನ್ನ ಕಾಕ ನನಗೂ ಕಲಿಸ್ಕೊಡು ಅಂತ ಅಂದು ಅವಾಗ ಆತ ಆಯ್ತ್ ತಗೋ ನಿನಗೂ ಕಲ್ಸ್ಕೊಡ್ಟ್ನ ಅಂತ ಅಂದು ಹೇಳ್ಕೊಟ್ಟ ಅವಾಗಿಂದ ನಾನು ಚಿಕನ್ ಮಾಡೋದು ಕಲ್ತ್ನೆ ನಮ್ಮಮ್ಮ ಬರೆ ಚಿಕನ್ ಮಾಡ್ತ್ ಮಾಡದನ್ನು ಕಲ್ಸಿದ್ದಳು ಆದರೆ ಈರುಳ್ಳಿ ಮೆಣ್ಸಿನಕಾಯಿ ತೊಮ್ಯಾಟೋ ಹಣ್ಣು ಹಾಕಿ ಮಾಡೋದು ಗೊತ್ತೈದ್ ಗೊತ್ತಿದ್ದಿಲ್ಲ ಅದನ್ನ ನಮ್ಮ ಚಿಕ್ಕಪ್ಪನಿಂದ ಕಲ್ತೀನಿ ಹಂಗೆ ಹಾ ಮತ್ತು ಕೆಲ್ಸಕ್ಕೆ ಒ ಹೋಲ್ದಾಗ ಕೆಲಸಕ್ಕೆಲ್ಲ ಹೋದಾಗ ಎ ಓನಾರ್ ಹೇಳ್ತ ಹೆ ನಾನು ಇವತ್ತು ಇದನ್ನ ಮಾಡೀನಿ ಅದನ್ನು ಮಾಡೀನಿ ಅಂತಂದು ಅದ್ನ ಕೇಳೋದು ಜಿಲೇಬಿದು ಚಕ್ಲಿದು ಮತ್ತು ಬಾದೂಷ ಪೇಡ ಇವನ್ನಲ್ಲ ಅವ್ರಿವರ ಬಾಯಿಯಿಂದ ಕೇಳಿ ನಮ್ಮ ತಾಯಿನೂ ಹೇಳ್ಕೊಟ್ಟು ಕಲ್ತಿದ್ದೀನಿ ಈಗ ಅಡುಗೆ ಏನೇ ಮಾಡು ಅಂದರೂ ಮಾಡ್ತೀನಿ ಅನ್ನೋ ಸಾಮರ್ಥ್ಯ ನನ್ನಲ್ಲಿದೆ ಇದಕ್ಕ ನನ್ನ ಕುಟುಂಬನೇ ಕಾರಣ ತಾಯಿನೇ ಮುಖ್ಯ ಕಾರಣ ತಾಯಿನೇ ಮೊದಲ ಪಾಠ ಶಾಲೆ ಅಂತಾರಲ್ಲ ಎಲ್ಲಾದರಲ್ಲೂ ತಾಯಿನೇ ಫಸ್ಟು ಆಕಿನೇ ಎಲ್ಲಾ ಹೇಳ್ಕೊಟ್ಟದು ನನಗೆ ಈ ಹಬ್ಬದಲ್ಲಿ ಹೋಳಿಗೆ ಮಾಡ್ತಾರೆ ಅದನ್ನ ನನ್ಮೇಲೆ ಪೂರ್ತ್ಯಗಿ ಬಿಡಲ್ಲ ಒಂದರೆಡು ಮಾಡು ಬಾ ಅಂತಂದು ಕೊಡ್ತಾಳ ನಮ್ಮವ್ವ ಹೋಳಿಗೆ ಮಾಡುವ ಒಂಡೆರಡು ಅಂತಂದು ನಾನು ಒಂದರೆಡು ಮಾಡಿ ಹೋಡ್ತ್ನೆ ಉಲ್ಕಿದ್ದು ನಮ್ಮವನೇ ಮಾಡ್ತಾಳ ಏಕಂದರೆ ಪಾಸ್ಟ್ ಆಗಿ ಮಾಡಲ್ಲ ಸ್ಲೋ ಮಾಡ್ನಲ್ಲ ಅದಕ್ಕ ನಮ್ಮವ್ವ ನಮ್ಮ ಮಾಡೂಕು ಅಂತಂದು ಕಳ್ಸ್ತಾಳ ಅದನ್ನು ಮಾಡದು ಕಲ್ತೀನಿ ಎಲ್ಲಾ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ